ಹಾಂ ಅಲೋ ಹಾಂ ಏಳಪ್ಪಾ ನೋಡಪ್ಪ ಬದನೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಹಾಗಲ್ಕಾಯಿ ಟಮಟೆ ಮೆಣ್ಸಿನಕಾಯಿ ಐತೆ ಹಾಂ ಯಾವ್ದ್ ಬೇಕು ನಿನಗೆ ಬದನೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಟಮಟೆ ಹದಿನೈದು ರೂಪಾಯಿ ಕೆ ಜಿ ಮೆಣ್ಸಿನಕಾಯಿ ನಲ್ವತ್ತು ರೂಪಾಯಿ ಕೆ ಜಿ ಸೌತೆಕಾ

ಏನಪ್ಪ ಒಂದು ಎರಡು ರೂಪಾಯಿ ಕಮ್ಮಿ ಅಷ್ಟೇ ಕಮ್ಮಿ ಒಂದು ಎರಡು ರೂಪಾಯಿ ಕಮ್ಮಿ ತಗಂತೀನಿ ನೀನು ತರಕಾರಿ ಯಾವಾಗ ಬೇಕು ಹೇಳ್ದ್ರ್ ನಾನು ತೂಕ ಮಾಡಿ ಇಟ್ಬಿಡ್ತೀನಿ ಹ್ಞೂ

ಆಯ್ತು ಆಯ್ತು ಆಯ್ತು ಆಯ್ತು ಹಾಕೀ ನಿನಗೆ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿತ್ನಿ ನೋಡಪ್ಪ ನೀನು ಮನೆಗ್ ಹೋಗೋ ಹೊತ್ನಾಗೆ ಬಂದು ಒಯ್ಯಿ ಆಂ ಹಾಂ ಬಂದು ಬೇರೆ ಐಟಮ್ಸ ಗೆಣಸು ಇದೆ ಮೂಲಂಗಿ ಆಮೇಲೆ ಮೂಲಂಗಿ ಒಂದು ಇಪ್ಪತ್ತು ರೂಪಾಯಿ ಕೆ ಜಿ ಮೂಲಂಗಿ ಹಾಂ ಏಯ್ ಎಲ್ಲಿ ಐತಪ್ಪ ಮಳೆ ಇಲ್ಲ ಏನಿಲ್ಲ ಇಲ್ಲಿ ಮಾಲು ಬರೋದೇ ಕಷ್ಟ ಐತೆ ನಮಗೆ ಹಾಂ ಹಾಂ ಹೂಕೋಸ್ ಐತೆ ಮತ್ತು ಎಲೆ ಕೋಸು ಐತೆ ಮತ್ತು ಆಂ ಹೂಕೋಸ್ ಒಂದು ಇಪ್ಪತ್ತು ರೂಪಾಯಿ

ಆಂ ಆಂ ಐದು ರೂಪಾಯಿ ಕಮ್ಮಿ ಮಾಡಿ ನಿಮಗೆ ಕೊಡಲಾ ಹಾಂ ಹಾಂ ಹ್ಞೂ ಹಾಂ ಅದು ಒಂದು ಎರಡು ಹಾಕ್ ಬಿಡ್ತ್ನಿ ಮತ್ತು ಗಜ್ರಿ ಯಾವ್ದೂ ಬೇಡಾ ಕ್ಯಾರೆಟ್ ಹಾಂ ಓಕೆ ಇಡಪ್ಪ ಇಡಪ್ಪ ಕಳ್ಸ್ತೀನಿ ನೋಡು ಹಾಂ ಇಡಪ್ಪ ಹಾಂ ಹಾಂ